ಹಲೋ ಹಾಂ ಹೌದು ಹೇಳಿ ಹಾಂ ಹೇಳಿ ಗ್ಯಾಸಿಗೆ ಈಗ ಸಾವಿರದ ಏಳ್ನೂರು ಆಗಿದೆ ಅದು ಮಂಗಳವಾರ ಮತ್ತು ಶುಕ್ರವಾರ ಹಾಂ ಹಾಂ ಅಡ್ಡಿಲ್ಲ ಹಾಂ ಗ್ಯಾಸ್ ಗಾಡಿ ಬರ್ತದಲ್ಲ ಊರಿಗೆ ಹಾಂ ಹೌದಾ

ಹಾಂ ಅದು ಹಾಂ ಹೇಳಕ್ ಆಗೋದಿಲ್ಲ ಅಂದರೆ ಬುಕ್ಕಿಂಗ್ ಮಾಡ್ಬೇಕಾಗ್ತದೆ ಅದು ಗ್ಯಾಸ್ ಹಾಂ ಹಾಂ ಮಾಡಿ ಮಾಡಿ ಮತ್ತೆ ಇನ್ನು ವಿಷಯ ಕೇಳೋದಿತ್ತಾ ಹಾಂ ಹಾಂ ಹಾಂ ಸರಿ ಸರ್ ಅಡ್ಡಿಲ್ಲ ಮಾಡಿ ನೀವು ಒಂದು ಸರಿ ಬನ್ನಿ ಗ್ಯಾಸ್ ಆಫೀಸಿಗೆ ಬನ್ನಿ ಹಾಂ ಸರಿ ಆಯ್ತು ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಹಾಂ ಹಾಂ